ನನಗೆ ಟ್ರ್ಯಾವೆಲಿಂಗ್ ಮಾಡೋದು ತುಂಬ ಇಷ್ಟ ನಾನು ಮೈಸೂರಲ್ಲಿ ಟ್ರ್ಯಾವೆಲ್ ಮಾಡೋದು ತುಂಬ ಜ ತುಂಬ ಜಾಗಗಳಿದೆ ಶ್ರೀರಂಗಪಟ್ಣ ಅದೆಲ್ಲ ಚೆನ್ನಾಗಿದೆ ಮೈಸೂರು ಅರಮನೆ ಅಂದರೆ ನನಗೆ ತುಂಬ ಇಷ್ಟ ಮೈಸೂರು ಮೈಸೂರಲ್ಲಿ ದಸರಾ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು ದಸರ ಫೆಸ್ಟಿವಲ್ಲು ಮೈಸೂರು ಅರಮನೆಯಲ್ಲಿ ಮೈಸೂರು ಅರಮನೆ ತುಂಬ ಚೆನ್ನಾಗಿದೆ ಹೊರ್ಗಡೆಯಿಂದ ಎಲ್ಲ ಚೆನ್ನಾಗಿದೆ ದಸರದಲ್ಲಿ ಆನೆಗಳಿಗೆ ತುಂಬ ತಯಾರಿಸಿ ಚೆನ್ನಾಗಿ ಇಟ್ಟಿರ್ತಾರೆ ಮೈಸೂರು ದಸರಾದಲ್ಲಿ ಮೈಸೂರಲ್ಲಿ ಎಕ್ಸಿಮಿಷನ್ನ ಎಕ್ಸಿಮಿಷನ್ ಇರುತ್ತೆ ಅದ್ರಲ್ಲಿ ಅದು ಚೆನ್ನಾಗಿರತ್ತೆ ಅದರಲ್ಲಿ ಸ್ಟಾಲ್ಸ್ಗಳು ಎಲ್ಲ ಇರುತ್ತೆ ತಿನ್ನದು ಶಾಪಿಂಗ್ ಮಾಡೋದು ಎಲ್ಲ ಈಗ ಮೈಸೂರ್ ಎಕ್ಸಿಮಿಷನ್ನು ಫ್ಲವರ್ ಶೋ ಫ್ಲವರ್ ಶೋಲ್ಲಿ ಹೂಗಳಿಂದ ಚೆನ್ನಾ ಚೆನ್ನಾಗಿರೋದು ಎಲ್ಲ ಸ್ಟ್ಯಾಚುಸೆಲ್ಲ ಮಾಡಿರ್ತಾರೆ ಆನೆಗಳು ಬಸ್ಸು ಕಾರೆಲ್ಲದು ಚೆನ್ನಾಗಿರುತ್ತೆ ಆಮೇಲೆ ನನಗೆ ಟ್ರ್ಯಾವೆಲ್ ಮಾಡೋದು ತುಂಬ ಇಷ್ಟ ಕಾಡುಗಳಿಗೆ ಹೋಗಬೇಕು ಸೀನರಿ ಎಲ್ಲ ನೋಡೋದು ಚೆನ್ನಾಗಿರುತ್ತೆ ಅಲ್ಲಿ ಫೋಟೋಸ್ ತೊಗೊಳ್ಳದು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹೋಗೋದು ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ ಕುಶಾಲ್ ನಗರದಲ್ಲಿ ಟಿಬೆಟ್ ಕ್ಯಾಂಪಿದೆ ಅದು ಚೆನ್ನಾಗಿದೆ ಅಲ್ಲಿ ಗೋಲ್ಡನ್ ಟೆಂಪಲ್ ಇದೆ ಗೋಲ್ಡನ್ ಟೆಂಪಲಲ್ಲಿ ತುಂಬ ಟಿಬೆಟ್ಸ್ ಅವರೆಲ್ಲ ಇರ ಇರೋದು ಅದು ತುಂಬ ಚೆನ್ನಾಗಿದೆ ಆಮೇಲೆ ಇದು ಮೈಸೂರಲ್ಲಿ ಚಾಮುಂಡಿ ಚಾಮುಂಡಿ ಹಿಲ್ಸ್ ಇದೆ ಅದು ಚೆನ್ನಾಗಿದೆ ಚಾಮುಂಡಿ ಹಿಲ್ಸ್ ನಾನು ಫ್ರೆಂಡ್ಸ್ ಜೊತೆ ಎಲ್ಲ ತುಂಬ ಸಲ ಹೋಗಿದ್ದೀನಿ ಅದು ಅಲ್ಲಿ ಅದು ತುಂಬ ಚೆನ್ನಾಗಿದೆ ಅಲ್ಲಿ ಆ್ಯನಿಮಲ್ಸ್ಗಳೆಲ್ಲ ಇದೆ ಮೈಸೂರಲ್ಲಿ ಝೂ ಇದೆ ಝೂವಲ್ಲಿ ತುಂಬ ಇದು ಆ್ಯನಿಮಲ್ಸ್ ಇದ್ದಾರೆ ಅದು ಚೆನ್ನಾಗಿರುತ್ತೆ ಆಮೇಲೆ ಮೈಸೂರಲ್ಲಿ ಬೇರೆ ಕಣ ಬೇರೆ ದೇಶಗಳಲ್ಲಿ ಎಲ್ಲ ಚೆನ್ನಾಗಿ ಚೆನ್ನಾಗಿದೆ ದ್ ನನಗೆ ಟ್ರ್ಯಾವೆಲ್ ಮಾಡೋದು ತುಂಬ ಇಷ್ಟ ಬೇರೆ ಬೇರೆ ದೇಶಕ್ಕೆ ಹೋಗಿ ಟ್ರ್ಯಾವೆಲ್ ಮಾಡಬೇಕು ಅಂತ ಆಮೇಲೆ ಇದು ನಾ ಫ್ಯಾಮ್ಲಿ ಜೊತೆ ಟ್ರ್ಯಾವೆಲ್ ಮಾಡೋದು ನಾನು ಇದು ಊಟಿಗೆ ಹೋಗಿದ್ದೆ ಊಟಿಯಲ್ಲಿ ತುಂ ಸ್ನೋ ಎಲ್ಲ ಬೀಳ್ತಾಯಿರುತ್ತೆ ಅದು ಎಲ್ಲ ಚೆನ್ನಾಗಿರುತ್ತೆ ಊಟಿ ಊಟಿ ನಾವು ಕಾರಲ್ಲಿ ಹೋಗಿದ್ವಿ ಊಟಿಗೆ ಅಲ್ಲಿ ತುಂಬ ಚೆನ್ನಾಗಿತ್ತು ಬಟಾನಿಕಲ್ ಗಾರ್ಡನ್ನು ಅದೆಲ್ಲ ಇತ್ತು ಅಲ್ಲಿ ಅದೆಲ್ಲ ತುಂಬ ಚೆನ್ನಾಗಿತ್ತು ಅದು ಗೋವಾ ಗೋವಾಗೆ ಗೋ ಹೋಗಿದ್ದೆ ನಮ್ಮ ಫ್ರೆಂಡ್ಸ್ ಜೊತೆ ಗೋವಾ ಅದು ಮಂಗ್ಳೂರು ಅದು ಚೆನ್ನಾಗಿದೆ ಬೀಚ್ ಬೀಚೆಲ್ಲ ಇದೆ ಅಲ್ಲಿ ಬೋಟಲ್ಲಿ ಎಲ್ಲ ಹೋಗ್ಬೋದು ಆಮೇಲೆ ಮ್ಯಾ ಮರೀನ ಬೀಚ್ ಅದೆಲ್ಲ ಚೆನ್ನಾಗಿದೆ ಟ್ರ್ಯಾವೆಲಿಂಗ್ ಮಾಡೋದು ತುಂಬ ಟ್ರ್ಯಾವೆಲಿಂಗ್ ಮಾಡಿದ್ರೆ ಒಂದು ಖುಷಿ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟ್ರಾ